ಈಗ ನಾನು ಬರೆಯಬೇಕೆಂದು ಕೊಂಡಿರುವಂತಹ ಆದರೆ ನಿಮಗೆ ಅದ್ರ ಬಗ್ಗೆ ಖಚಿತತೆ ಇರುವ ಯಾವುದಾದ್ರು ವಿಷಯಗಳಿವೆ ಅಂತೇಳಿ ನೀವು ಕೇಳ್ತಾಯಿದ್ದೀರಾ ಹೌದು ಯಾಕಪ್ಪ ಅಂತೇಳದ್ರೆ ನಾವು ಏನನ್ನು ಬರೆಯೋಕ್ ಹೊಂಟಿದ್ವಿ ಅನ್ನೋದನ್ನು ನಾವು ಮೊದಲೇ ನಿರ್ಧಾರ ಮಾಡ್ಕೊಬೇಕಲ್ವಾ ಈಗ ಉದಾಹರಣೆ ನನಗೆ ಹವ್ಯಾಸ ಇರೋದ್ ಏನಪ್ಪಾ ಅಂತೇಳಿದ್ರೆ ಕತೆಗಳ್ನ ಬರಿವಂಥದ್ದು ಮತ್ತು ಕವಿತೆಗಳನ್ನು ಬರೆಯುವಂಥದ್ದು ಈಗ ನಾನು ಒಂದು ಕತೆಯನ್ನು ಬರೀತಿನಪ್ಪಾ ಅಂತೇಳಿದ್ರೆ ಯಾವ ವಿಷಯದ ಕುರಿತಾಗಿ ನಾನು ಈ ಕತೆಯನ್ನು ಬರಿಬೇಕು ಅನ್ನೋದನ್ನು ನಾವು ಮೊದಲೇ ಮನಗಂಡಿರ್ಬೇಕು ಇಲ್ಲಾಂತೇಳಿದ್ರೆ ನನಗೆ ಕಷ್ಟ ಆಗುತ್ತೆ ಆ ವಿಷಯ ಏನು ಅಂತೇಳಿ ಗೊತ್ತಿಲ್ದಂಗೆ ನಾವು ಹೇಗೆ ಬರೆಯೋದು ಹಾಗೇನಿಲ್ಲ ಖಚಿತತೆ ಇರಲೇಬೇಕು ಯಾವ ವಿಷಯದ ಕುರಿತಾಗಿ ಬರೀತಾಯಿದ್ದೀವಿ ಅದ್ರ ವ್ಯಾಪ್ತಿ ಎಷ್ಟು ಇದನ್ನೆಲ್ಲ ನಾವು ಏನು ಮಾಡ್ಬೇಕಪ್ಪ ಅಂತೆಳಿದ್ರೆ ಮುಂಚೆ ತಿಳ್ಕೊಂಡಿರ್ಬೇಕು ಈಗ ಉದಾರಣೆ ನಾನೊಂದು ಬಡತನದ ಬಗ್ಗೆ ಒಂದು ಕತೆಯನ್ನು ಬರೀತೀನಿ ಅಂತ ಅನ್ನೋದಾದ್ರೆ ಬಡತನ ಅಂದರೆ ಏನು ಅಂತ ನನ್ಗೆ ಗೊತ್ತಿರಬೇಕು ಬಡತನದ ಹಿನ್ನಲೆ ಅಂದರೆ ಏನಂತ ನನಗೆ ಗೊತ್ತಿರಬೇಕು ಬಡತನಕ್ಕೆ ಕಾರಣಗಳೇನಂತ ಗೊತ್ತಿರಬೇಕು ಬಡತನದ ಪರಿಣಾಮಗಳೆನಂತ ಗೊತ್ತಿರಬೇಕು ಸ್ವತಹ ಬಡತನವನ್ನು ನಾನು ನೋಡಿರಬೇಕು ಅನುಭವಿಸಿರ್ಬೇಕು ಹೀಗಾದ್ರೆ ಮಾತ್ರ ನಾನು ಬಡತನದ ಬಗ್ಗೆ ಏನಾದ್ರು ಬರೀಲಿಕ್ ಸಾಧ್ಯ ಈಗ ನಾನು ಯಾವುದಾದ್ರು ಒಂದು ವಿಷಯವನ್ನು ತೆಗೆದುಕೊಳ್ಳಿ ಆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಅಂಶಗಳನ್ನು ನಾನು ಮೊದಲೆ ತಿಳ್ಕೊಂಡಿರ್ಬೇಕು ತಿಳ್ಕೊಂಡಾಗ್ ಮಾತ್ರ ನನ್ಗೇನು ಆಗುತ್ತಪ್ಪ ಅಂತ ಹೇಳಿದ್ರೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೇ ನಾನೊಂದು ಕವಿತೆ ಬರಿಬೇಕು ಅಂತ ಹೋದ್ರೆ ಈಗ ಒಂದು ಹೂವಿನ ಬಗ್ಗೆ ಕವಿತೆಯನ್ನ ಬರಿಬೇಕು ಅಂತ ಅನ್ಕೊಳ್ರೀ ಈಗ ಹೂವು ನನ್ಗೆ ಇಷ್ಟವಾದಂಥ ಹೂವು ಯಾವುದು ಆ ಹೂವು ಯಾವ್ದು ಯಾವುದಕ್ಕೆಲ್ಲ ಉಪ್ಯೋಗವಾಗತ್ತೆ ಈಗ ಕೆಲವೊಂದ್ಸಲಿ ನಾವು ಹೂವುಗಳ್ನ ಪೂಜ್ಯನೀಯ ದೃಷ್ಟಿಯಿಂದ ನೋಡ್ತಿವಿ ಔಷಧೀಯ ಸಸ್ಯಗಳನ್ನಾಗಿ ನೋಡ್ತಾ ಹೋಗ್ತೀವಿ ಅಲಂಕಾರಿಕ ವಸ್ತುಗಳನ್ನಾಗಿ ನೋಡ್ತಾ ಹೋಗ್ತೀವಿ ಹೀಗೆ ನಾವು ಯಾವುದೇ ವಿಷಯ ತಗೋಳ್ಳಿ ಒಂದು ಹೂವು ಒಂದು ಹಣ್ಣು ಒಂದು ಮರ ಅಂತೇಳಿ ಯಾವುದೇ ವಿಷಯ ತೆಗೆದುಕೊಂಡ್ರು ಕೂಡ ಏನನ್ನು ಬರೀಬೇಕು ಆ ವಿಷ್ಯಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದನ್ನ ಮೊದಲೇ ನಾವು ನಿರ್ಧಾರ ಮಾಡಿಕೊಂಡಿರ್ತಿವಿ ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಪದಗಳೇನಿದಾವೆ ಹಾಂ ಒಂದಿಷ್ಟು ಅಲಂಕಾರಿಕ ಪದಗಳೇನಿದಾವೆ ಯಾಕಂದ್ರೆ ಕನ್ನಡದಲ್ಲಿ ಸಾಕಷ್ಟು ಜನ ಕವಿಗಳು ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಕೃತಿಯನ್ನ ವರ್ಣಿಸಿದಾರೇ ಸಮಸ್ಯೆಗಳನ್ನು ವರ್ಣಿಸಿದಾರೆ ಮನಸಿನ ಭಾವನೆಗಳನ್ನು ಅವ್ರು ಹೇಳಿದಾರೆ ಹಾಗೇ ನಾನು ಕೂಡ ಏನು ಮಾಡ್ತೀನಿ ಅಂತೇಳಿದ್ರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಏನೆಲ್ಲಾ ಅಂಶಗಳನ್ನು ನಾನು ಹೇಳ್ಬೋದು ಅನ್ನೋದನ್ನು ಮೊದಲೇ ನನ್ನ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡು ಅವುಗಳನ್ನು ಒಂದು ಕಚ್ಚಾ ರೀತಿಯಲ್ಲಿ ಅದನ್ನು ನಾವು ಬರೀತ ಹೋಗ್ತೀನಿ ಆ ನಂತರ ಏನಾಗತ್ತಪ್ಪ ಅಂತೇಳಿದ್ರೆ ಅದನ್ನು ಒಂದು ಅಂತಿಮ ಹಂತ ಮಾಡ್ಬೇಕಪ್ಪ ಅನ್ನೋದು ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ನಾ ಏನು ಮಾಡ್ಬೋದು ಅದನ್ನು ಒಂದು ಶಿಸ್ಟಮ್ಯಾಟಿಕ್ ಅಂದರೆ ಒಂದು ಶಿಸ್ತಿನ ರೀತಿಯಲ್ಲಿ ಅದನ್ನು ನಾನು ಬರೀತ ಹೋಗ್ಬೋದು ಈಗ ಮತ್ತೊಂದು ಪ್ರಶ್ನೇ ಏನು ಕೇಳಿದ್ರಿ ಅಂತೆಳಿದ್ರೆ ನೀವು ಬರಿಯುವುದೆ ಮಹಾ ಅಪರಾಧ ಅನ್ನುವಂಥ ವಿಷಯಗಳು ಭಾರತದಲ್ಲಿ ಇವೇ ಅಂತೇಳಿ ನೀವು ಕೇಳಿದ್ರಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಹೌದು ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಮಾತನಾಡುವಂತಿಲ್ಲ ಯಾಕಪ್ಪ ಅಂತ್ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಇದೇ ವಾಕ್ ಸ್ವತಂತ್ರ ಇದೆ ಅಂತಹೇಳಿ ನಾವು ಯಾವುದೇ ವಿಷಯಗಳನ್ನ ದಾರಿಯಲ್ಲಿ ಮಾತನಾಡುವ ಹಾಗಿಲ್ಲ ಈಗ ಉದಾಹರಣೆ ಜಾತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಯಾವ ಧರ್ಮ ಯಾವ ಜಾತಿ ಯಾವ ಸಂಸ್ಕೃತಿ ಕೀಳು ಮೇಲು ಅನ್ನುವಂಥ ಒಂದು ಭಾವನೆಗಳಿಲ್ಲ ಆದರೆ ನಾವೇನು ಅನ್ಕೊಂಡಿದ್ದೀವಿ ನಾವು ಆಚರಣೆ ಮಾಡುವಂತಹ ಧರ್ಮ ನಾವು ಆಚರಣೆ ಮಾಡುವಂಥ ಸಂಸ್ಕೃತಿ ನಾವು ಇರುವಂಥ ಜಾತಿ ಶ್ರೇಷ್ಠ ಅನ್ನುವಂಥ ಒಂದು ಬದುಕನ್ನು ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಸಂಸ್ಕೃತಿಯಲ್ಲಿ ಕೂಡ ಆಳವಾಗಿ ಬೇರೂರಿ ಬಿಟ್ಟಿತ್ತು ಅದು ಅವುಗಳನ್ನು ನಾವು ಸಾರ್ವಜನಿಕವಾಗಿ ಎದುರಿಸುವ ಹಾಗಿಲ್ಲ ನಮ್ಗೆ ಇಷ್ಟವಾದ ಧರ್ಮವನ್ನ ನಮ್ಗೆ ಇಷ್ಟವಾದ ರೀತಿಯಲ್ಲಿ ನಾವೇನು ಮಾಡ್ಬೋದಪ್ಪ ಅಂತೇಳದ್ರೆ ಆಚರಣೆ ಮಾಡ್ಬೋದು ಆದರೆ ಬೇರೆ ಧರ್ಮವನ್ನ ಅವಹೇಳನಕಾರಿಯಾಗಿ ಮಾತನಾಡಲಿಕ್ಕೆ ನಮ್ಮಲ್ಲಿ ಅವಕಾಶಗಳಿಲ್ಲ ಕೆಲವೊಂದಿಷ್ಟೂ ಈ ಥರದ ಒಂದು ಸಂಕೀರ್ಣ ಸಮಸ್ಯೆಗಳು ಅಂತೇಳಿ ಕರೀತಾ ಹೋಗ್ತೀವಿ ಉದಾಹರಣೆಗ್ ಇತಿಹಾಸ ಇದೆ ಇತಿಹಾಸದಲ್ಲಿ ಯಾವ ರಾಜ ಒಳ್ಳೆಯವರು ಯಾವ ರಾಜ ಕೆಟ್ಟವರು ಇವುಗಳನ್ನು ನಿರ್ಧರ್ಸೋದು ತುಂಬ ಕಷ್ಟ ಅಥವಾ ಅದನ್ನು ಸಾರ್ವಜನಿಕವಾಗಿ ಪ್ರತಿ ಹೊರ ಹಾಕೋದ್ ಕಷ್ಟ ಉದಾಹರಣೆ ಮಹಾತ್ಮ ಗಾಂಧೀಜಿಯವ್ರ್ ಇದ್ದಾರೆ ಡಾಕ್ಟ್ರ್ ಬಿ ಆರ್ ಅಂಬೇಡ್ಕರ್ ಇದ್ದಾರೆ ಅವ್ರ ಬಗ್ಗೆ ನನ್ನಲ್ಲಿ ಭಿನ್ನಾಭಿಪ್ರಾಯಗಳ್ ಇರ್ಬೋದು ಆದರೆ ಅವುಗಳನ್ನು ನಾನು ಸಾರ್ವಜನಿಕವಾಗಿ ಟೀಕಿಸುವಂತಹ ಭರದಲ್ಲಿ ಅವರ ಒಂದು ವೈಯಕ್ತಿಕ ತೇಜೋವಧೆ ಮಾಡುವಂಥದ್ದು ತಪ್ಪಾಗುತ್ತೆ ಹಾಗಾಗಿ ಭಾರತ ದೇಶದಲ್ಲಿ ಕೆಲವೊಂದಿಷ್ಟು ವಿಷಯಗಳು ಏನಿದಾವಪ್ಪ ಅಂತ್ಹೇಳಿದ್ರೆ ಮಹಾ ಅಪರಾಧಗಳ್ ಅನ್ನುವಂಥ ಒಂದಿಷ್ಟು ವಿಷಯಗಳಿದ್ದಾವೆ ಆದರೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ದೇಶದಲ್ಲಿ ಈ ರೀತಿ ವಿಷಯಗಳು ತುಂಬ ಕಡಿಮೆ ಇದಾವೆ ಅಂದರೆ ಕೆಲವೊಂದ್ಸಲಿ ನಾವೇನು ಮಾಡ್ತಿವಪ್ಪ ಅಂತೇಳಿದ್ರ ಲೈಂಗಿಕ ವಿಷಯಗಳನ್ನ ಮಾತನಾಡುವಂಥ ಸಂದರ್ಭದಲ್ಲಿ ಅವುಗಳನ್ನ ನಾವು ಸಾರ್ವಜನಿಕವಾಗಿ ಮಾತನಾಡ್ಬಾರದು ಅನ್ನೋವಂಥದ್ದು ನಮ್ಮ ದೇಶದಲ್ಲಿ ಒಂದು ಅಘೋಷಿತ ಸಂಸ್ಕೃತಿ ಇದೆ ಆ ಒಂದು ಅಘೋಷಿತ ಸಂಸ್ಕೃತಿಯ ನಾವು ನಮ್ಮದೇ ಆಗಿರ್ತಕ್ಕಂಥ ಗೌರವವನ್ನು ಕೊಡ್ಬೇಕು ಬೆಲೆಗಳನ್ನು ಕೊಡ್ಬೇಕು ಅನ್ನುವ ಸದುದ್ದೇಶದೊಂದಿಗೆ ಆ ಥರದ ವಿಷಯಗಳನ್ನು ನಾವು ಸಾರ್ವಜನಿಕವಾಗಿ ನಮ್ಮ ಮತ್ತು ಬರಹಗಳಲ್ಲಿ ಅದನ್ನು ಪ್ರತಿನಿಧಿಸುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಅನ್ನುವಂಥದ್ ನನ್ನ ಅಭಿಪ್ರಾಯ ಏನೇ ಆಗಲಿ ನಾನು ಬರೆದುಕೊಂಡು ಬರೆಯ ಬೇಕೆನ್ನಿಸುವಂಥ ವಿಷಯದ ಬಗ್ಗೆ ನನಗೆ ಖಚಿತತೆ ಇದ್ದಾಗ ಮಾತ್ರ ಆ ಭಾಷೆ ಆ ಬರವಣಿಗೆ ಏನಾಗತ್ತಪ್ಪ ಅಂತೆಳಿದ್ರೆ ಸುಸೂತ್ರವಾಗಿ ಮುಂದುವರ್ಕೊಳ್ತಾ ಹೋಗುತ್ತೆ ಇಲ್ಲ ಅಂತ್ಹೇಳಿದ್ರೆ ಆಗೋದಿಲ್ಲ ಖಚಿತತೆ ಇಲ್ಲದೇ ಬರೆಯೋಕ್ಕೋದ್ರೆ ಬರವಣಿಗೆ ಪರಿಪೂರ್ಣ ಅನ್ಸೋದಿಲ್ಲ ನಾವು ಯಾರಿಗೆ ಆ ವಿಷಯಗಳ್ನ ಮುಟ್ಟಿಸ್ಬೇಕೋ ಅಂತೇಳಿ ಅಂದ್ಕೊಂಡಿದ್ವಿ ಅವರಿಗೆ ಆ ವಿಷಯ ಮುಟ್ಟದೆ ಇರಬಹುದು